ಹಲೋ ಹಲೋ ಹೇಳಿ ಸರ್ ಹಾಂ ಹೌದು ಸರ್ ಹೇಳಿ ಹಾಂ ಓಕೆ ಸರ್

ಹಾಂ ಓಕೆ ಸರ್ ಆದರೆ ಸ್ವಲ್ಪ ಚಾರ್ಜಸ್ ಜಾಸ್ತಿ ಆಗ್ಬೋದು ಒಂದು ವಾರದಲ್ಲಿ ಮುಗಿಸ್ಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಚಾರ್ಜಿಸ್ ಆಕ್ಚ್ವಲ್ಗಿಂತ ಸ್ವಲ್ಪ ಜಾಸ್ತಿ ತಗೋಳ್ತೇವೆ ಸರ್ ಹಾಂ ಪರ್ ಹವರಿಗೆ ಒಂದು ತ್ರಿ ಫಿಫ್ ತ್ರಿ ಫಿಫ್ಟಿ ಅಂತ

ಒಂದು ಫರ್ ಹವ್ರಿಗೆ ಒಂದು ತ್ರಿ ಫಿಫ್ಟಿ ಇಂದ ಫೋರ್ ಹಂಡ್ರೆಡ್ ತಗೋಳ್ತೇವೆ ಸರ್ ಒಂದು ವಾರಕ್ಕಿನ ನಮ್ಮದು ಪರ್ ಹವರ್ ಅಲ್ಲ ಸರ್ ಹಾಗಾಗಿ ವಾರ ಅಲ್ಲಿ ಮ್ಯಾಟ್ರಾಗೊದಿಲ್ಲ ಯಾಕಂದರೆ ನಾವು ಪರ್ ಹವರಿಗೆ ತಗೋತಿವಲ್ಲ ಒಂದು ವಾರ ಆದರೆ ಟು ಅವರ್ ಆದಮೇಲೆ ಇದೇ ನಾವು ಪ್ರೈಸನ್ನು ಮುಂದು ಮಾಡ್ತೇವೆ ಅಂದರೆ ತ್ರಿ ಫಿಫ್ಟಿ ಇಂದ ಅದೆ ಒಂದು ವಾರಕ್ಕೆ ಎಷ್ಟು ಆಯಿತು ಅದೇ ರೀತಿ ಎರಡನೇ ವಾರಕ್ಕೆ ಎಷ್ಟು ಆಗ್ತದೆ ಸೇಮ್ ನಮ್ಮದು ಹಾಂ ಹೌದು ಸರ್ ನಮ್ಮಹತ್ರ ಮಷಿನ್ಸ್ ಎಲ್ಲ ಇದೆ ಅಂದರೆ ಕ್ಲಿನಿಂಗ್ ಮಷಿನ್ಸ್ ಮತ್ತು ಡಿಟರ್ಜಂಟ್ಸ್ ಆಗಿರ್ಬೋದು ಅದಕ್ ಬೇಕಾದಂತ ಯಾವ ಯಾವ್ದು ಇದೆ ವರ್ಕರ್ಸ್ ಸರ್ ಈಗ ನೀವು ಒಂದು ವಾರ ಅಂದರೆ ಒಂದು ವಾರ ಅಂದರೆ ನಾವು ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಆದರೂ ಹೇಳ್ಬೇಕಾಗ್ತದೆ ಯಾಕಂದರೆ ನಾವು ಒಂದು ವಾರದಲ್ಲಿ ಮುಗಿಸ್ಬೇಕಲ್ವಾ ಹಾಗಾಗಿ ಒಂದು ಟು ತ್ರಿ ಡೇಸ್ ಅಂದರೆ ಅಂದರೆ ಆ ಲೆಕ್ಕಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಒಬ್ಬೊಬ್ಬರನ್ನಾ ನೇಮಕ ಮಾಡ್ತೇವೆ ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ನ ಒಂದು ವಾರಕ್ಕೆ

ಹಾಂ ಹಾಂ ಹೌದು ಸರ್ ಅದ್ರ ಒಳಗೆ ಇರ್ತದೆ ಆದರೆ ಸರ್ ಅದು ಹಾಂ ಹಾಂ ಅದೆ ಸರ್ ಡಿಟರ್ಜಂಟ್ ಚಾರ್ಜಸ್ ಹಾಂ ಓಕೆ ಸರ್ ಓಕೆ ಸರ್ ಹಾಂ ಓಕೆ ಸರ್ ನಿಮ್ಮ ಹೆಸ್ರು ಸರ್ ಹಾಂ ಓಕೆ ಸರ್